ನಾನು ಫಸ್ಟ್ ಅಡುಗೆ ಮಾಡಿದ್ದೆಂದ್ರೆ ನಾನು ಏಳನೇ ಕ್ಲಾಸಲ್ಲಿ ಏಳನೇ ಕ್ಲಾಸಲ್ಲಿ ಅಡುಗೆ ಮಾಡಿದರೆ ಏನಪ್ಪಾ ಫಸ್ಟು ನಾನು ಮಾಡಿದ್ದು ಉಪ್ಸಾರು ತಗ್ನಿಕಾಳಾಕಿ ಟೊಮೊಟೊ ಹಾಕಿ ಉಪ್ಸಾರು ಮಾಡಿ ಮುದ್ದೆ ಮಾಡಿದೆ ರಾಗಿಮುದ್ದೆ ಒಂದು ಮುದ್ದೆ ಮಾಡಿ ನಾನು ಮುದ್ದೆ ಮಾಡಿದ ನೆನೆಸ್ಕೊಂಡ್ರಂತೂ ಹಬ್ಬ ಒಂದೇ ಒಂದು ಮುದ್ದೆ ಮಾಡಿದ್ದೀನಿ ನೋಡಿ ಅಳತೆ ಮತ್ತೆ ನಾನು ಚಿಕ್ಕದರಿಂದ ನಾವಳ್ಳಿ ಹಳ್ಳಿಯಲ್ಲೇ ಬೆಳೆದಿದ್ದು ನಮಗೆ ತಿಂಡಿ ಏನು ಅಷ್ಟೇನು ಮಾಡೋಕೆ ಬರ್ತಿರ್ಲಿಲ್ಲ ನಾಷ್ಟ ಅದು ಇದು ತಿಂಡಿ ಟಿಫನ್ ನಾವು ಮನೆಲಿ ಬೆಳಗ್ಗೆ ಆಯಿತು ಅಂದರೆ ಅನ್ನ ಸಾಂಬಾರು ಮುದ್ದೆ ಮಾಡ್ತಿದ್ವಿ ಬಸ್ಸಾರು ಉಪ್ಸಾರು ಈ ಥರ ತರಕಾರಿ ಬೇಳೆ ಸಾರು ಇದೆ ಮಾಡ್ತಿದ್ದಿದ್ದು ಏನಪ್ಪಾ ಅಂದರೆ ನಮ್ಗೇನು ಅಷ್ಟು ಹಳ್ಳಿಲಿ ಇರೋದರಿಂದ ತಿಂಡಿ ಮಾಡಲೇಬೇಕು ಅಂತೇನಿರಲಿಲ್ಲ ನನಗೆ ಆಮೇಲೆ ಅವಾಗಲಿಂದ ನಾನು ಚಿಕ್ಕದ್ರಿಂದ ಅಡುಗೆ ಮಾಡಿಕೊಂಡೇ ಬಂದೆ ಮುದ್ದೆ ಇದು ಹಾಳು ರೊಟ್ಟಿ ಅಕ್ಕಿರೊಟ್ಟಿ ರಾಗಿರೊಟ್ಟಿ ಚಪಾತಿ ಈ ಥರ ಮಾಡ್ತಾಯಿದ್ದೆ ಮತ್ತೆ ನನ್ನ ಮದುವೆ ಆಯಿತು ಮದುವೆ ಆಗಿ ಬಂದೆ ನಮ್ಮನೆ ನನಗೆ ಈ ಸಿಟಿ ಥರ ಅಡುಗೆಗಳು ನನಗೆ ಮಾಡೋಕೆ ಬರಲ್ಲ ಇವರುಗಳೇನಾ ಬೆಳಗ್ಗೆ ಆಯಿತು ಅಂದರೆ ತಿಂಡಿ ಬೇಕು ಮಧ್ಯಾಹ್ನ ಅಡುಗೆ ಬೇಕು ರಾತ್ರಿ ಅಡುಗೆ ಬೇ ಚಪಾತಿ ಊಟ ಬೇಕು ಪಲ್ಯಗಳು ಬೇಕು ಅಂತಾರೆ ಇವರಿಗೆ ನನಗೆ ಮಾಡೋಕೆ ಬರ್ತಿರ್ಲಿಲ್ಲ ಆಮೇಲೆ ನನಗೆ ಮೊದಲು ನಮ್ಮತ್ತೆ ಅಡುಗೆಗೆ ಗುರು ಅಂದರೆ ಪಪ್ಪಾ ಚೆನ್ನಾಗಿ ನಮ್ಮತ್ತೆ ನನಗೆಲ್ಲ ಥರ ತಿಂಡಿಗಳು ಅಡುಗೆಗಳು ಎಲ್ಲ ಹೇಳಿಕೊಟ್ರು ನಾನು ಫಸ್ಟ್ ಮಂಡ್ಯಕ್ಕೆ ಬಂದ್ಮೇಲೆ ನಾನು ಮೊದಲು ಮಾಡಿದ ತಿಂಡಿ ಅಂದರೆ ಚಿತ್ರಾನ್ನ ತುಂಬ ಚೆ ತುಂಬ ಚೆನ್ನಾಗಿ ಕೆಟ್ಟದಾಗಿ ಮಾಡಿದೆ ತಿಂಡಿನ ಎಷ್ಟು ಕೆಟ್ಟದಾಗಿ ಮಾಡಿದೆ ಅಂದರೆ ಚಿತ್ರಾನ್ನನ ಅದೇನು ಕೇಸ್ರಿಬಾತ ಅನ್ನೋ ಥರ ಮಾಡಿದೆ ಆಮೇಲೆ ಪಾಪ ನಮ್ಮತ್ತೆ ಸುಳ್ಳು ಹೇಳ್ಬಾರ್ದು ನನಗೆ ಚೆನ್ನಾಗಿ ತಿಂಡಿ ಮಾಡೋದು ಚಿತ್ರಾನ್ನ ಪುಳಿಯೊಗರೆ ಬಾತು ಪೊಂಗಲು ಚಪಾತಿ ಆಮೇಲೆ ಆರು ಟೈಪ್ಸ್ ಆಫ್ ಪಲ್ಯ ಪಲ್ಯಗಳು ಎಲ್ಲ ಥರ ತರಕಾರಿ ಪಲ್ಯಗಳು ಎಲ್ಲ ನನಗೆ ಹೇಳಿಕೊಟ್ರು ಈಗ ನನ್ನ ಮದುವೆಯಾಗಿ ಹದ್ನಾಲ್ಕು ವರ್ಷ ಆದರೂ ಈಗಲೂ ನಮ್ಮನೇಲಿ ನಾನೇ ಅಡುಗೆ ತಿಂಡಿ ಸಹಾ ಮಾಡ್ತೀನಿ ಇಲ್ಲ ಅಂದರೂ ಕ್ವಾಂಟಿಟಿ ಇಪ್ಪತ್ತು ಇಪ್ಪತ್ತೈದು ಜನಕ್ಕೆ ಬೇಕಾದಷ್ಟು ನಾನು ಅಡುಗೆ ತಿಂಡಿ ಮಾಡಬಲ್ಲೆ ಇನ್ನೊಂದೇನಪ್ಪ ಅಂದರೆ ನನಗೆ ನಾನ್ ವೆಜ್ ಅಷ್ಟೊಂದೇನು ಮಾಡೋಕೆ ಬರಲ್ಲ ಇಂಟ್ರೆಸ್ಟು ಇಲ್ಲ ಏಕೆಂದ್ರೆ ನಮ್ಮನೇಲಿ ಯಾರು ಮಟನ್ನು ಚಿಕನ್ ಏನು ತಿನ್ನಲ್ಲ ನಾನೊಬ್ಬಳೆ ಚಿಕನ್ ತಿನ್ನೋದು ಹಾಗಾಗಿ ಚಿಕನ್ ಫ್ರೈ ಸ್ವಲ್ಪ ಮಾಡ್ತೀನಿ ಪರವಾಗಿಲ್ಲ ಮೊಟ್ಟೆ ಐಟಮ್ ಅಂತೂ ನನಗೆ ತುಂಬ ಚೆನ್ನಾಗಿ ಬರುತ್ತೆ ಎಗ್ ಎಗ್ ಕರಿ ಎಗ್ ಎಗ್ ಪಲ್ಯ ಸಾಂಬಾರು ಮೊಟ್ಟೆ ಸಾಂಬಾರು ಐದು ಥರ ಮತ್ತೆ ಚಪಾತಿಗೆ ಎಗ್ ಕರಿಗಳು ಅದನ್ನ ಸಕತ್ತಾಗಿ ಮಾಡ್ತೀನಿ ಅದಂತೂ ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ಇದು ಪನ್ನೀರು ಪನ್ನೀರಲ್ಲಂತೂ ಸಕ್ಕತ್ತಾಗಿ ವೆರೈಟಿ ಬರುತ್ತೆ ಪನ್ನೀರ್ ಕರಿ ಪನ್ನೀರ್ ಪಲಾವ್ ಪನ್ನೀರ್ ಇದು ಕಡಾಯಿ ಮತ್ತೆ ಪನ್ನೀರ್ ಪಾಲಕ್ ಮತ್ತೆ ಪನ್ನೀರಲ್ಲಿ ಗೋಬಿ ಗೋಬಿ ಈ ಥರ ಬರುತ್ತೆ ಮತ್ತೆ ಹೂಕೋಸು ಹೂಕೋಸಲ್ಲಿ ಹೂಕೋಸ್ದು ಗ್ರೇವಿ ಅದೆಲ್ಲ ಚೆನ್ನಾಗಿ ಬರುತ್ತೆ ಅದೆಲ್ಲ ಮಾಡ್ಬೋದು ಆರೋಗ್ಯಕರವಾಗಿಯೂ ಇರುತ್ತೆ ಮನೇಲೇ ಮಾಡ್ಕೊಳ್ಳೋದ್ರಿಂದ ನಮಗೇನೂ ಕಾಯಿಲೆಗಳು ಬರಲ್ಲ ಹಾಗಾಗಿ ಏನು ಇರಲ್ಲ ತುಂಬ ಆಮೇಲೆ ಎಲ್ಲ ಕ್ಲೀನಾಗಿ ತೊಳೆದು ಮಾಡಿ ಮಾಡಿರೋದರಿಂದ ನಾವು ಮನೇಲಿ ಮಾಡ್ಕೊಳ್ಳೋದು ಬೆಸ್ಟು ಅಂತ ಹೇಳ್ತೀನಿ ಮತ್ತೆ ಈ ನಾನು ಮೊದಲನೇ ಸರಿ ನಾನು ಮದುವೆ ಆದಮೇಲೆ ಏನಪ್ಪ ಅಂದರೆ ಅಷ್ಟು ಅಡುಗೆ ಕಲ್ತಿರಲಿಲ್ಲ ಈಗ ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ ತಲೆ ಕೆಡಿಸ್ಕೊಳ್ಳೋಂಥದ್ದೇನಿಲ್ಲ ಮತ್ತೆ ಈಗ ನಮ್ಮನೇಲಿ ಬೆಳಗ್ಗೆ ಬಾತು ಮಧ್ಯಾಹ್ನ ಹೋಳಿಗೆ ಬೇಳೆ ಸಾರು ನುಗ್ಗೆಕಾಯಿ ಸಾಂಬಾರು ಇರಬಹುದು ಎಲ್ಲ ಚೆನ್ನಾಗಿ ಬರುತ್ತೆ ಅಡುಗೆಗಳು ಅಂದರೆ ಇನ್ನೇನು ಮಾಡೋದು ಸಿಹಿತಿಂಡಿಗಳು ಅದರಲ್ಲಿ ಪಾಯಸ ಪಾಯಸ ಕೇಸ್ರಿಬಾತು ಮತ್ತೆ ಜಾಮೂನು ಎಲ್ಲ ಚೆನ್ನಾಗಿ ಬರುತ್ತೆ ನುಗ್ಗೆಕಾಯಿ ಸಾಂಬಾರು ಹಾಗಾಗಿ ಆಮೇಲೆ ಪಲ್ಯಗಳು ಎಲ್ಲ ಥರ ಪಲ್ಯಗಳು ಮಾಡ್ತೀನಿ ಚಪಾತಿ ಪೂರಿ ಮ್ಯಾಚಾಗುವಂತೆ ಚಪಾತಿ ಪೂರಿಗೆ ಮ್ಯಾಚಾಗುವಂತೆ ಪಲ್ಯಗಳು ಗೊಜ್ಜುಗಳು ಎಲ್ಲ ಮಾಡೋಕೆ ಬರುತ್ತೆ ಇನ್ನೇನು ಮಾಡಬಹುದು ಕಡಲೇಕಾಳು ಕಡಲೇಕಾಳು ಪಲ್ಯ ಉಗ್ರಿ ಹೆಸರುಕಾಳು ಎಲ್ಲ ಚೆನ್ನಾಗಿ ಮಾಡಬಹುದು ಏನಪ್ಪಾ ಅಡುಗೆ ಅಂದರೆ ಅದೊಂದು ಕಲೆ ಅದು ತಕ್ಕ ಹೇಗೇಗೋ ಮಾಡಿದ್ರೆ ಚೆನ್ನಾಗಿರಲ್ಲ ಅಡುಗೆ ಮಾಡೋದೇ ಒಂದು ಕಲೆ ಅಡುಗೆ ಗೊತ್ತಿಲ್ಲ ಅನ್ನೋಕ್ಕಿಂತ ಕಲಿತ್ಕೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ ಮನೆ ಜನಗಳು ಫಸ್ಟ್ ಇಷ್ಟ ಪಡೋದೇ ಅಡುಗೆ ಅಡುಗೆ ತಿಂಡಿ ಈ ಅಡುಗೆ ತಿಂಡಿ ಮಾಡೋದನ್ನ ಕಲಿತ್ಕೊಂಡ್ರೆ ಎಲ್ಲಾದರೂ ಚೆನ್ನಾಗಿರಬಹುದು ಪ್ರೀತಿ ವಿಶ್ವಾಸಗಳಿಸ್ಬೋದು ಈಗ ನಾವು ಪದೇ ಪದೇ ಹೋಟೆಲ್ಗಳಿಗೆ ಹೋಗೋಕ್ಕಿಂತ ನಾವೇ ಅಡುಗೆ ಚೆನ್ನಾಗಿ ಮಾಡಿದರೆ ಮನೇಲಿ ಅಡುಗೆ ತುಂಬ ಅಡುಗೆ ತಿಂಡಿ ಕಲಿತಿದ್ರೆ ಆ ಮನೆ ತುಂಬ ಚೆನ್ನಾಗಿರುತ್ತೆ ಶಾಂತಿಯಾಗಿರುತ್ತೆ ಜಗಳ ಇರಲ್ಲ ಎಲ್ಲ ಸುಪರಾಗಿರುತ್ತೆ ಹಾಗಾಗಿ ನಾನು ಕೆಲವೊಂದು ಅಡುಗೆಗಳನ್ನ ಮಾಡ್ತೀನಿ ಮಾಡಲ್ಲ ಅಂತ ಹೇಳಲ್ಲ ನಾನ್ ವೆಜ್ಜಂತೂ ಸೂಪರಾಗೇನು ಮಾಡ್ತೀನಿ ಅಂತ ಹೇಳಲ್ಲ ಸುಮಾರಾಗಿ ಮಾಡ್ತೀನಿ ಪರವಾಗಿಲ್ಲ ಚಿಕನ್ ಗ್ರೇವಿ ಚಿಕನ್ ಮಟನ್ ಒಂದ್ಬಿಟ್ಟು ಇನ್ ವೆಜ್ಜಲ್ಲಿ ಎಲ್ಲ ಥರ ಅಡುಗೆ ತಿಂಡಿ ಎಲ್ಲ ಮಾಡ್ತೀನಿ ಧನ್ಯವಾದ